ನಮಸ್ಕಾರ ನಾನು ನಿಧಿ ಅಂತ ಗೌರಿಬಿದನೂರಿಂದ ಕಾಲ್ ಮಾಡ್ತಾ ಇದ್ದೀನಿ ನಿಮ್ಮ ಸಾರಿಗೆ ಸಂಸ್ಥೆಯಲ್ಲಿ ನಾವು ಬೆಳಿಗ್ಗೆ ಕಾರ್ ಬುಕ್ ಮಾಡಿದ್ವಿ ನಾವು ಕುಟುಂಬ ಸಮೇತ ಇಲ್ಲಿ ವೇಯ್ಟ್ ಮಾಡ್ತಾ ಇದ್ದೀವಿ ಆ ಚಾಲಕರು ಕಾಲ್ ರಿಸೀವ್ ಮಾಡ್ತಿಲ್ಲ ಎಷ್ಟು ಸಾರಿ ಮಾಡಿದ್ರು ಸ್ವಿಚ್ ಆಫ್ ಬರ್ತಿದೆ ನೆಟ್ವರ್ಕ್ ಬೇರೆ ಸರಿಯಾಗಿ ಸಿಗ್ತಿಲ್ಲ ಇಲ್ಲಿ ನೀವು ಒಂದು ಸಾರಿ ಕರೆ ಮಾಡಿ ಕೇಳಿ ಏನು ಅಂತ ನೀವು ಕಳಿಸ್ತೀರ ಅಂತನೇ ನಾನು ಬೇರೆ ಕಾರ್ ಸಮೇತ ಬುಕ್ ಮಾಡದೆ ಅದೇ ಕಾರ್ನೇ ಇದ್ದೀವಿ ನೀವು ಈ ಥರ ಮಾಡಿದ್ರೆ ನಮ್ಗೆ ಹೋಗೋದಕ್ಕೆ ಕಷ್ಟ ಆಗುತ್ತೆ ನಾವು ಇಲ್ಲಿ ಬೇರೆ ಬೆಳಿಗ್ಗೆಯಿಂದ ವೇಯ್ಟ್ ಮಾಡ್ತಿದ್ದೀವಿ ನಾವು ಕುಟುಂಬ ಫುಲ್ಲು ಲಾಸ್ಟ್ ಟೈಮ್ ಬುಕ್ ಮಾಡಿದಾಗ ನಿಮ್ಮ ಕಾರು ಚೆನ್ನಾಗೆ ಇತ್ತು ಒಂದು ಹತ್ತು ಜನ ಇದ್ವಿ ದೇವಸ್ಥಾನ ಹೋಗೋಕ್ಕೂ ಈಝಿಯಾಗೆ ಇತ್ತು ಆದರೆ ಈ ಸಾರಿ ನೀವು ಬೇಗ ಕಳಿಸ್ತೀರ ಅಂತನೇ ಬುಕ್ ಮಾಡಿದ್ವಿ ಆದರೆ ಆ ನಂಬಿಕೆಯಿಂದ ಬುಕ್ ಮಾಡ್ದ್ರೆ ನೀವು ಬೇಗ ಕಳಿಸ್ಲೇ ಇಲ್ಲ ನೀವು ಈ ಥರ ಮಾಡ್ತೀರ ಅಂತ ಗೊತ್ತಿದ್ರೆ ನಾವು ಮೊದಲೇ ಮಾಡ್ತೇ ಇರ್ಲ ಮೊದಲು ಚೆನ್ನಾಗೆ ಇತ್ತು ಇವಾಗ ಯಾಕೋ ಈ ಥರ ಆಗ್ತಿದೆ ಇವಾಗ ಅವ್ರು ಯಾವುದೋ ಒಂದು ಮಾತಿಗೆ ಹೇಳ್ಬೋದ್ ತಾನೆ ನಮ್ಗೆ ಬರೋದಕ್ಕಾಗಲ್ಲ ಅಂತ ಇಲ್ಲ ಇನ್ನಾದ್ರೂ ಹೇಳ್ ಬೇಕು ಲೇಟ್ ಆಗುತ್ತೆ ಅಂತ ಅದು ಸಮೇತ ಏನೂ ಹೇಳ್ದೆ ಅವ್ರ ಪಾಡಿಗ್ ಅವ್ರು ಇದ್ಬಿಟಿದಾರೆ ಕಾಲ್ ಸಮೇತ ಪಿಕ್ ಮಾಡ್ತಿಲ್ಲ ನಾವು ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಇಲ್ಲಿ ಬಿಸ್ಲು ಬೇರೆ ಜಾಸ್ತಿ ಇದೆ ಬೇರೆ ನಾವು ಜಾಸ್ತಿ ದೂರ ಹೋಗ್ಬೇಕು ಪ್ರವಾಸಕ್ಕೆ ಅದೇನು ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಸ್ವಲ್ಪ ನೋಡಿಕೊಂಡು ಕರೆ ಮಾಡಿ ಕೇಳಿ ಎಷ್ಟು ದಿನ ಎಷ್ಟೊತ್ತು ಆಗುತ್ತೆ ಬರೋಷ್ಟ್ರಲ್ಲಿ ಅಂತ ಧನ್ಯವಾದಗಳು